ಸ್ಟೆಮ್ ಇದು ಒಂದು ಆರೋಗ್ಯ ರಕ್ಷಣೆಯ ಸಹಾಯಕವಾಗಿದೆ ಇದು ಜನರಲ್ಲಿ ಜಾಗೃತಿ ಮೂಡಿಸುವುದು ಆಹಾರವನ್ನು ಹೇಗೆ ಮಿತವಾಗಿ ಉಪಯೋಗಿಸಬೇಕು ಎಂದು ಹೇಳಬಹುದಾಗಿದೆ ಆ ಚಿಕ್ಕ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಎಲ್ಲರಿಗೂ ಆಹಾರದ ಬಗ್ಗೆ ಉಪಯೋಗವಾದ ಮಾಹಿತಿಯನ್ನು ನೀಡುವುದರ ಜೊತೆಗೆ ಇದರಿಂದಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆರೋಗ್ಯದ ಬಗ್ಗೆ ಎಲ್ಲ ರೀತಿಯಲ್ಲಿ ವಿವರಗಳನ್ನು ನೀಡುವ ಮೂಲಕ ಸ್ಟೆಮ್ ತುಂಬ ಸಹಾಯಕವಾಗಿದೆ ನಮ್ಮ ಪ್ರದೇಶದಲ್ಲಿ ಇತರರಿಗೆ ಎಲ್ಲರಿಗೂ ಹೇಳಿ ಮತ್ತು ನಮ್ಮ ಪ್ರದೇಶದ ಬದಲಿಗೆ ಬೇರೆಯ ಪ್ರದೇಶದಲ್ಲಿಯೂ ಸಹ ಇದರ ಬಗ್ಗೆ ಜಾಗೃತಿ ಮೂಡಿಸಿ ನಾವೂ ಸಹ ಅದರ ಸ್ಟೆಮ್ ವತಿಯಿಂದ ಸಹಾಯವನ್ನು ಪಡೆದುಕೊಂಡು ನಾವು ಸ್ಟೆಮ್ ವತಿಗೆ ಸಹಾಯವನ್ನು ಮಾಡುತ್ತಿದ್ದೇವೆ